ನಾನು ನಮ್ಮ ಮನೆಯಲ್ಲಿ ವಿವಿಧ ರೀತಿಯ ಜ್ಯೂಸ್ಗಳನ್ನು ತಯಾರಿಸ್ತೇನೆ ಉದಾಹರಣೆಗೆ ಅಂತ ಹೇಳಿದರೆ ಈಗ ಸೆಕೆಗಾಲದಲ್ಲಿ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಹಣ್ಣುಗಳ ಜ್ಯೂಸ್ಗಳನ್ನು ಅಥವಾ ರಾಗಿ ಎಳ್ಳು ಮತ್ತು ಮಾವಿನಕಾಯಿಯ ಸೀಸನ್ನಲ್ಲಿ ಅಂತಹ ಯಾವ್ ಯಾವ್ಯಾವ ಸೀಸನಲ್ ಫ್ರೂಟ್ಸ್ ಸಿಕ್ತದೋ ಆಗ ಅದರದ್ದು ಜ್ಯೂಸ್ಗಳನ್ನು ತಯಾರಿಸ್ತಾರೆ ಮತ್ತೆ ಇನ್ನೊಂದು ಹೇಳಬೇಕಂತ ಹೇಳಿದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಂತ ಹೇಳಿದರೆ ತುಂಬ ಬಿಸಿಲಿರ್ತದೆ ಅಂಥ ಸಂದರ್ಭಗಳಲ್ಲಿ ನಮ್ಮ ಮನೆಯಲ್ಲಿ ಮೊಸರನ್ನು ಉಪಯೋಗಿಸಿ ಅದರದ್ದು ಅದರಿಂದ ನಾವು ಕೆಲವು ರೀತಿಯಾದಂತಹ ಒಂದು ಜ್ಯೂಸ್ಗಳನ್ನು ಮಾಡ್ತೇವೆ ಹೇಳಬೇಕಂತ ಹೇಳಿದರೆ ಲಸ್ಸಿಯಾಗಿರಬಹುದು ಅಥವಾ ರಾಗಿ ಅಂಬಲಿಯೂ ಸಹ ನಾವು ಇದನ್ನು ಉಪಯೋಗಿಸ್ತೇವೆ ಅಥವಾ ಇನ್ನೊಂದು ಹೇಳಬೇಕಂತ ಹೇಳಿದರೆ ನೀರು ಮಜ್ಜಿಗೆ ಮಾಡಿ ಸಹ ನಾವು ಕುಡಿತೇವೆ ಇನ್ನು ತುಂಬ ಚಳಿ ಅಥವಾ ಮಳೆಗಾಲದಲ್ಲಿ ನಾವು ಯಾವ ರೀತಿಯದ್ದು ಪಾನೀಯ ಅಥವಾ ಪೇಯ ಮಾಡ್ತೇವೆ ಅಂತ ಹೇಳಿದರೆ ಕೆಲವು ಕಷಾಯಗಳನ್ನೆಲ್ಲ ಮಾಡಿ ಕುಡಿತೇವೆ ಅಥವಾ ಸೂಪ್ಗಳನ್ನು ತರಕಾರಿ ಅಥವಾ ಏನು ಮಶ್ರುಮ್ ಎಲ್ಲ ಉಪಯೋಗಿಸಿ ಇಲ್ಲ ಅಂತ ಹೇಳಿದರೆ ಬೊಯ್ ಬೇಬಿ ಕಾರ್ನೆಲ್ಲ ಉಪಯೋಗಿಸಿ ಸೂಪ್ಗಳನ್ನೆಲ್ಲ ಮಾಡಿ ಅದನ್ನು ಸಹ ನಾವು ತೆಕೊಳ್ತೇವೆ ಇದು ಸಹ ನಮ್ಮ ದೇಹಕ್ಕೆ ತುಂಬ ಉತ್ತಮ ಇದನ್ನು ನಾವು ಕಾಲ ಕಾಲಕ್ಕೆ ವಿವಿಧ ರೀತಿಯ ನಾವು ಪಾನೀಯಗಳನ್ನೆಲ್ಲ ಚಿ ಸೇವಿಸುವುದರಿಂದ ನಮ್ಮ ದೇಹದಲ್ಲಿ ತುಂಬ ಶಕ್ತಿಗಳು ಶೇಖರಣೆ ಆಗ್ತದೆ ಮತ್ತು ಇದು ಕಾಲ ಕಾಲಕ್ಕೆ ಹವಾಮಾನ ಬದಲಾದಂತೆ ನಮಗೆ ಇದರ ಶಕ್ತಿಗಳ ಅಗತ್ಯತೆ ಸಹ ಇರ್ತದೆ ಯಾಕೆ ಅಂತ ಹೇಳಿದರೆ ಒಂದು ಹವಾಮಾನ ಬದಲಾದ ತಕ್ಷಣ ನಮಗೆ ಏನಾದರೂ ಜ್ವರ ಶೀತ ಇಂತಹ ಖಾಯಿಲೆಗಳು ಬರ್ತದೆ ಅದೇ ನಾವು ಒಂದು ಆರೋಗ್ಯಕರವಾದ ಪೇಯ ಅಥವಾ ಪಾನೀಯಗಳನ್ನು ನಾವು ಸೇವಿಸ್ತಾ ಇ ಇರ್ತೇವೆ ಅಂತ ಹೇಳಿದರೆ ಅದು ನಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಮತ್ತು ಇಂತಹ ಹವಾಮಾನ ವೈಪರೀತ್ಯದಿಂದ ಉಂಟಾಗುವಂತಹ ಖಾಯಿಲೆಗಳಿಂದ ಸಹ ನಮಗೆ ಹೋರಾಡಲಿಕ್ಕೆ ಸೂಕ್ತವಾದ ಶಕ್ತಿಯನ್ನು ಅದು ಒದಗಿಸಿಕೊಡ್ತದೆ ಮತ್ತು ನಾವು ಮನೆಯಲ್ಲೇ ತಯಾರಿಸಿ ಇಂತಹ ಪಾನೀಯಗಳನ್ನು ಕುಡಿಯಬೇಕು ಅಥವಾ ನಾವು ಕೆಲವೊಂದು ಅಂತ ಹೇಳಿದರೆ ಈ ಕೋಕಂ ಅಂತ ಹೇಳ್ತೇವೆ ಅದು ಸಹ ತುಂಬ ಒಳ್ಳೆಯ ಒಂದು ಪಾನೀಯ ಅಥವಾ ನಾವು ಬೊಂಡ ಶರಬತ್ ಅಂತ ಹೇಳ್ತೇವೆ ಅಂತ ಹೇಳಿದರೆ ತೆಂಗಿನಕಾಯಿಯ ಎಳನೀರು ಅದ ಅದರದ್ದು ನೀರನ್ನು ಹಾಕಿ ಅದರಿಂದ ಸಹ ವಿವಿಧ ರೀತಿಯ ಪೇಯಗಳನ್ನು ಮಾಡ್ತೇವೆ ಅದು ಸಹ ತುಂಬ ನಮಗೆ ಸೆಕೆಗಾಲದಲ್ಲಿ ತುಂಬ ಉಪಯೋಗ ಆಗ್ತದೆ ಮತ್ತೆ ಸೆಕೆಗಾಲದಲ್ಲಿ ತುಂಬಾ ಅಂದರೆ ತುಂಬ ಅದು ಒಂದು ಸೆಕೆಯನ್ನು ತೆ ತಡಿಲಿಕ್ಕೆ ನಮಗೆ ಸ್ವಲ್ಪ ಶಕ್ತಿಯನ್ನು ಕೊಡ್ತದೆ ಮತ್ತು ಆ ಆರಾಮ ಉಲ್ಲಾಸವನ್ನು ಸಹ ಒದಗಿಸ್ತದೆ ನಮಗೆ ಅಂತಹ ಪಾನೀಯಗಳು ಮತ್ತೆ ಅದೂ ಅಲ್ಲದೇ ಕೆಲವೊಂದು ಸಮಯ ನಮಗೆ ಕೆಲವೊಂದು ರೀತಿಯಲ್ಲಿ ಅದು ಉಪಯೋಗ ಕೂಡ ಆಗ್ತದೆ ಯಾಕೆ ಅಂತ ಹೇಳಿದರೆ ಸೆಕೆಗಾಲದಲ್ಲೆಲ್ಲ ನಮ್ಮ ದೇಹದಲ್ಲಿ ನೀರಿನ ಅಂಶಗಳು ಸೆಕೆಯ ರೂಪದಲ್ಲಿ ಹೊರಗೆ ಬಂದು ಅಂದರೆ ಬೆವರಿನ ರೂಪದಲ್ಲಿ ಹೊರಗೆ ಬಂದು ನಮಗೆ ತುಂಬ ನಿಶ್ಶಕ್ತಿಯನ್ನು ಆಗುವ ಹಾಗೆ ಮಾಡ್ತದೆ ಇಂತಹ ಪಾನೀಯಗಳನ್ನು ನಾವು ಕಾಲ ಕಾಲಕ್ಕೆ ಕುಡಿತಾ ಇದ್ದರೆ ನಮಗೆ ತುಂಬ ಶಕ್ತಿಯನ್ನು ಒದಗಿಸ್ತದೆ ಮತ್ತು ಮನೆಯಲ್ಲೇ ಮಾಡಿರುವಂತಹ ಪಾನೀಯವು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇದರಿಂದಾಗಿ ನಮ್ಮ ಆರೋಗ್ಯದ ಸ್ಥಿತಿಯು ತುಂಬ ಸುಧಾರಿಸ್ತದೆ